ಹಾಂ ಹಲೋ ಮ್ಯಾಮ್ ನಾವು ವಾಟರ್ ಕ್ಯಾನ್ ನೀರು ತಗೊಳ್ತಿದೀವಲ್ಲಾ ಹಾಂ ಮ್ಯಾಮ್ ನಿಮ್ಮ ವಾಟರ್ ಕ್ಯಾನಲ್ಲಿ ತುಂಬ ಗಲೀಜು ಎಲ್ಲ ಇರುತ್ತೆ ಮತ್ತು ಕೆಮಿಕಲೆಲ್ಲಾ ಇರುತ್ತೆ ಆ ನೀರು ಕುಡಿದ್ರೆ ತುಂಬ ಇನ್ಫೆಕ್ಷನ್ ಆಗಿದೆ ಮನೇಲಿ ಎಲ್ರಿಗೂ ಮೇಡಮ್ ಮೇಡಮ್ ನಾವು ದುಡ್ಡು ಕೊಟ್ಟು ತಗೋಳ್ತಿವಿ ಈ ತರಯೆಲ್ಲಾ ಮಾಡಿದಿರಲ್ಲ ನೀವು

ಹಾಂ ಮ್ಯಾಮ್ ಇವಾಗ ಕೆಮ್ಮೋದ್ರಿಂದ ಎಲ್ತ್ ಕೂಡಾ ಹಾಳಾಗಿದೆ ಮ್ಯಾಮ್ ನೀವು ಈ ರೀತಿ ಮಾಡ್ತಿರಲ್ಲಾ ನಾವು ಎನ್ಕೋ ಹಾಗೆ ಪುಕ್ಸಟ್ಟೆ ತಗೋಳ್ತೀವಾ ದುಡ್ಡು ಕೊಟ್ಟು ಅಲ್ವ ತಗೋಳೋದು ಮೇಡಮ್ ಹ್ಞೂ ಓಕೆ ಹಾಂ ಓಕೆ ಮೇಡಮ್ ನಾವು ದುಡ್ಡು ಕೊಟ್ಟು ತಗೋಳ್ತಿವಿ ಈ ತರಯೆಲ್ಲಾ ಮಾಡಬೇಡಿ ಮೇಡಮ್ ಆಗೋಲ್ಲ ಅಂದರೆ ಬೇಕಾದ ಬೇರೆ ಕಡೆಯಿಂದಾದ್ರು ನಾವು ತಗೋಳ್ತಿವಿ ಹ್ಞೂ ಓಕೆ ಮ್ಯಾಮ್ ನಾವು ಇವಾಗ ಇಷ್ಟು ದಿನಕ್ಕೆ ನೀವು ಕಳಿಸಿದ್ರಲ್ಲಾ ಅದ್ಕೆಲ್ಲ ಅಮೌಂಟ್ ಕೊಡೋಲ್ಲ ಚೆನ್ನಾಗಿರೋದನ್ನ ಕಳಿಸ್ಕೊಡಿ ಮೇಡಮ್ ಹ್ಞೂ ಓಕೆ ಹಾಂ ಓಕೆ ಮೇಡಮ್